ಅಲೋ ಹೇಳಿ ನಮಸ್ತೆ ಸರ್ ಹೇಳಿ ಹೌದು ಸರ್

ನಮ್ಮದು ರೇಟ್ ಸ್ಕ್ವೇರ್ ಪೀಟ್ ಲೆಕ್ಕ ಸರ್ ಸ್ಕ್ವೆರ್ ಫಿಟಿಗೇ ಇಷ್ಟು ಅಂತ ರೇಟ್ ಹಾಕ್ತೀವಿ ನಾವು ಮತ್ತೆ ಹಾಲು ಅಲ್ಲೇ ಇದ್ದರೆ ಹಾಲಿದ್ದು ಡಿಝೈನ್ ಮಾಡ್ತೇವೆ ಬೆಡ್ ರೂಮ್ ಆಗಿದ್ದರೆ ಬೆಡ್ ರೂಮ್ ಡಿಝೈನ್ ಮಾಡ್ತೇವೆ ಮತ್ತು ಟಿವಿಗೆ ಏನಾದರೂ ಸೆಟ್ ಬೇಕಾದರೆ ಟಿವಿ ಸೆಟ್ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ಹಾಗೆ ನಿಮ್ಮ ರೇಂಜಿಗೆ ಬೇಕಾಗಿ ನಾವು ಮಾಡಿ ಕೊಡ್ತೇವೆ ಆಯಿತು ಸರ್ ನಮ್ಮದು ಕೆಲವು ಕಡೆಯಲ್ಲಿ ಮಾಡಿದ್ದು ಫೋಟೋ ಉಂಟು ಆಯ್ತು ನಮ್ಮದು ಆಯಿತು ಸರ್ ಆಯ್ತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಕೊಡ್ತೇವೆ ನಾವು ನಮ್ದು ಬೇಕಾದಷ್ಟು ಜನ ಇದ್ದಾರೆ ಕೆಲ್ಸಗಾರ್ರು ಹೌದು ಹೌದು ಹೌದು ಸರ್ ಹೌದು ಸರ್ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದನ್ನು ಕೂಡ ಮಾಡ್ತೇವೆ ನಾವು ಹ್ಞೂ ಯಾವ್ದು ನಿಮಗೆ ಯಾವುದೂ ಯಾವ ರೀತಿ ಬೇಕೊ ಆ ರೀತಿ ವಿನ್ಯಾಸ ಮಾಡಿ ಕೊಡ್ತೇವೆ ಹ್ಞೂ ಆಯ್ತು ಹಾಂ ಆಯಿತು ಸರ್ ಫೋಟೋ ಕೆಲವು ಉಂಟು ನಾನು ಕಳ್ ನಿಮ್ಮ ವಾಟ್ಸ್ಆ್ಯಪ್ಗೆ ಕಳಿಸಿ ಕೊಡ್ತೇನೆ ಹಾಂ ಆಯಿತು ಆಯಿತು ಆಯ್ತು ನೀವು ಯಾವಾಗ ಬರಬೇಕು ಅಂತ ಹೇಳಿ ಆವಾಗ ನಾವು ನೀವು ಫ್ರೀ ಇದ್ದಾಗ ನಾವು ಬರ್ತೇವೆ ಹೌದಾ ಹಾಂ ಹಾಂ ಅಲ್ಲ ಕೆಲಸ ಎಲ್ಲ ಒಳ್ಳೇದು ಆಗಲಿ ಆಮೇಲೆ ಸೋಪಾ ಸೆಟ್ ಎಲ್ಲ ಮತ್ತು ಮಾಡುವ ಹಾಂ ಏನು ಬೇಕಾದ್ರೆ ಮತ್ತು ಮಾಡ್ಲಿಕ್ಕೆ ಆಗ್ತದೆ ಹಾಂ ಅದು ನಿಮಗೆ ರೇಂಜಿಗೆ ಯಾವ ರೀತಿ ಆಗ್ತದೆ ಆ ರೀತಿಯಲ್ಲಿ ನಾವು ಮಾಡಿ ಕೊಡ್ತೇವೆ ಅದು ಕಡಿಮೆಯಲ್ಲಿ ಕೂಡ ಮಾಡಿ ಕೊಡ್ತೇವೆ ಎಲ್ಲ ಕಡೆ ಇಂದ ಸ್ವಲ್ಪ ಮಾಡಿ ಕೊಡ್ತೇವೆ ನಾವು

ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಸರ್ ಹೌದು ಹೌದು ಹಾಂ ಅದನ್ನ ಮಾಡುವ ಹೌದು ಸರಿ ಆಯ್ತು ಅದು ಅಷ್ಟು ಬೇಗ ಮಾಡಿ ಕೊಡ್ತೇವೆ ನಾವು ನಮ್ದು ಫುಲ್ ಜನ ಇದ್ದಾರೆ ರಪ್ಪ ಹಾಕಿ ಆದಷ್ಟು ಬೇಗ ಮಾಡಿ ಕೊಡ್ತೇವೆ ನೀವು ಆಡ್ರ್ ಕೊಟ್ಟರೆ ಆಯ್ತು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಪೇಮೆಂಟ್ ಏನು ತೊಂದರೆ ಇಲ್ಲ ನೀವೂ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕು ಮತ್ತು ಮತ್ತು ಕೊಟ್ಟರೆ ಸಾಕು ಅಡ್ವಾನ್ಸ್ ಸ್ವಲ್ಪ ಹಾಕಿ ಕೊಟ್ಟರೆ ಆಯ್ತು ನನ್ನದು ಒಂದು ಹದ್ನೈದು ಜನ ಇದ್ದಾರೆ ಸರಿ ಹದ್ನೈದು ಜನ ಇದ್ದಾರೆ ಈಗ ಒಂದು ಉಡುಪಿಯಲ್ಲಿ ನಡಿತಾ ಇದೆ

ಓಕೆ ಓಕೆ ಆಯ್ತು ಆಯಿತು ಸರ್ ಓಕೆ ಓಕೆ ತ್ಯಾಂಕ್ ಯು ಹ್ಞೂ ಹ್ಞೂ